ನಾನು ಆಹಾರ ಆರ್ಡ್ರ್ ಮಾಡಿದ್ದೆ ಅದಕ್ಕೆ ದುಡ್ಡೂ ಕಟ್ಟಿದ್ದೀನಿ ಅಂದರೆ ಹಣನೂ ಪಾವತಿ ಮಾಡಿದ್ದೀನಿ ಆದರೆ ಅದು ಯಶಸ್ವಿಯಾಗಿ ಹಣ ಪಾವತಿ ಆಗಿದೆಯಾ ಇಲ್ಲವಾ ಅಂತ ನನಗೆ ಖಚಿತವಾಗಿ ಗೊತ್ತಾಗ್ತಿಲ್ಲ ಅದಕ್ಕೆ ನಾನು ಅದೇ ಆ್ಯಪ್ಗೆ ಅಥ್ವಾ ಜಾಲತಾಣಕ್ಕೆ ಹೋಗಿಬಿಟ್ಟು ಅಲ್ಲಿಂದ ಆರ್ಡ್ರ್ಗಾಗಿ ಹಣಕೊಟ್ಟಿದ್ದೀನಲ್ಲ ಅದು ಯಶಸ್ವಿಯಾಗಿ ಪಾವತಿ ಮಾಡಿದ್ದೀನೋ ಇಲ್ಲವಾ ಅಂತ ಒಂದು ಪರಿಶೀಲನೆ ಮಾಡ್ಬೋದು